ನಾವು ಯಾವುದೇ ರೀತಿಯ ಕ್ರೀಡೆಗಳನ್ನು ಆಡುವುದರಿಂದ ನಮಗೂ ಒಂದು ರೀತಿಯ ಮಾನಸಿಕ ಸಂತೋಷವು ಸಿಗುತ್ತದೆ ಹಾಗೂ ನಮ್ಮ ಮನ ನಾವೊಂದು ಕ್ರೀಡೆಯನ್ನು ಆಟಾಡುವಾಗ ನಮಗೆ ಒಂದು ಛಲ ಮೂಡ್ತದೆ ಅಂದರೆ ಯಾವ ರೀತಿ ಆಟಾಡಬಹುದು ಯಾವ ರೀತಿ ನಾವು ಹೇಗೆ ಅದನ್ನು ಅದರಲ್ಲಿ ಆಟಾಡಿ ಗೆಲುವನ್ನು ಸಾಧಿಸಬಹುದೆಂದು ನಮಗೆ ತಿಳಿಯುತ್ತದೆ ಇದರಿಂದ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಒತ್ತಡ ಇದ್ದರೆ ಕಡಿಮೆ ಆಗ್ತದೆ ಹಾಗೂ ಆ ಕ್ರೀಡೆಯನ್ನು ಗೆದ್ದ ತಕ್ಷಣ ನಮ್ಮಲ್ಲಿ ಸಂತೋಷವು ಕೂಡ ಮೂಡ್ತದೆ ನಾವೊಂದು ರೀತಿಯ ಗೆಲುವನ್ನು ಸಾಧಿಸಿದ್ದೇವೆ ನಮಗೊಂದು ಬಹುಮಾನ ಸಿಗುತ್ತದೆ ಹೀಗೆ ಎಲ್ಲ ನಮಗೆ ಸಂತೋಷವಾಗ್ತದೆ ಯಾವುದೇ ರೀತಿಯ ಮಾನಸ ಮನದಲ್ಲಿ ತೊಂದರೆ ಅಥವಾ ಒತ್ತಡ ಏನಿದ್ದರೂ ನಾವು ಗೆದ್ದ ತಕ್ಷಣ ಕಡಿಮೆ ಆಗ್ತದೆ ಕ್ರೀಡೆಯಿಂದಾಗಿ ಒಂದು ರೀತಿಯ ನಮಗೆ ದೈಹಿಕ ಚಟುವಟಿಕೆ ಕೂಡ ಆಗ್ತದೆ ಕೊಕ್ಕೊ ಆಡುವುದರಿಂದ ನಮಗೆ ಕೆಲವೊಂದು ರೀತಿಯ ವ್ಯಾಯಾಮ ಕೂಡಾ ಆಗ್ತದೆ ಇದರಿಂದ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ಒತ್ತಡ ಇದ್ದರೆ ಟೆನ್ಷನ್ ಅದೆಲ್ಲಾ ಕಮ್ಮಿ ಕಡಿಮೆ ಆಗ್ತದೆ ಕ್ರೀಡೆಗಳನ್ನು ನಾವು ಒಬ್ಬೊಬ್ಬರೆ ಯಾವಾಗಲೂ ಆಟಾಡೋದಿಲ್ಲ ಜನರೊಂದಿಗೆ ಕೂಡ್ತೇವೆ ಜನರಿಂದಾಗಿ ನಮಗೆ ಜನರಿಗೆ ಮಾ ಕ್ರೀಡೆಯಿಂದಾಗಿ ಜನರೊಂದಿಗೆ ಒಂದು ಬೆರೆಯುವ ಅವಕಾಶ ಸಿಕ್ತದೆ ಇದರಿಂದ ಜನರೊಂದಿಗೆ ನಾವೆಷ್ಟು ಬೆರೆಯುತ್ತೇವೆಯೊ ಅಷ್ಟು ಒತ್ತಡ ಕಡಿಮೆ ಆಗ್ತದೆ ಜನರೂ ಕೂಡ ನಮಗೆ ತುಂಬ ಬೆಂಬಲ ನೀಡ್ತಾರೆ ಆಟಾಡುವಾಗ ಗೆಲ್ಲಬೇಕು ಹಾಗೆ ಹೀಗೆ ಅಂತ ಇದ್ರಿಂದ ನಾವು ಕೂಡ ಒಂದು ರೀತಿಯ ಸಂತೋಷವನ್ನು ಪಡೆಯುತ್ತೇವೆ ನಮಗೆ ಯಾವಾಗ ಜನರು ಪ್ರೋತ್ಸಾಹ ನೀಡಲು ಶುರುಮಾಡುತ್ತಾರೊ ಅವಾಗ ನಮ್ಮ ಮನಸ್ಸಲ್ಲಿ ತನ್ನಿಂದ ತಾನೇ ಒತ್ತಡ ಕಡಿಮೆ ಆಗಿ ಗೆಲುವೊಂದು ಸಾಧಿಸಬೇಕೆಂದು ಹಠ ಮೂಡಿ ನಾವು ಗೆಲ್ತೇವೆ ಇದರಿಂದ ಬಹುಮಾನ ಕೂಡ ಬರ್ತದೆ ಎಲ್ಲ ಬಹುಮಾನಗಳನ್ನು ತೆಗೆದುಕೊಳ್ಳುವಾಗ ಜನರು ನಮ್ಮನ್ನು ಪ್ರೋತ್ಸಾಹಿಸುದನ್ ನೋಡಿ ಇನ್ನು ತುಂಬ ಜಾಸ್ತಿ ಖುಷಿ ಆಗ್ತದೆ ಇದರಿಂದ ನಮ್ಮ ಮನಸ್ಸಿನ ಒತ್ತಡ ತುಂಬ ಕಡಿಮೆ ಆಗ್ತದೆ ಯಾವುದೇ ರೀತಿಯ ಒತ್ತಡವೂ ಕೂಡ ಇರುವುದಿಲ್ಲ ಮನೆಯಲ್ಲಿ ಕೂಡ ಗೆದ್ದ ತಕ್ಷಣ ಬಂದ ಗೆದ್ದು ಬಂದಾಗ ಏನಾದರೂ ಗೆದ್ದು ಬಂದಾಗ ಇಲ್ಲಿ ಮನೆಯಲ್ಲಿ ತುಂಬ ಖುಷಿ ಪಡ್ತಾರೆ ಅವರ ಖುಷಿಯನ್ನು ನೋಡಿ ನಮಗೆ ಖುಷಿ ಆಗ್ತದೆ ಹಾಗೆಯೇ ಒಂದು ತಂಡದೊಟ್ಟಿಗೆ ಆಟಾಡುವಾಗ ತಂಡವು ಹೇಗೆ ಖುಷಿ ಪಡುತ್ತದೆ ಒಂದು ತಂಡ ವಿನ್ ಆದಾಗ ಆಗ ನಮಗೆ ಕೂಡ ಆಗ್ತದೆ ನಾವಾಟಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಸಾರ್ಥಕ ಆಯ್ತು ಇದರಿಂದಾಗಿ ಎಲ್ಲರಿಗೂ ಖುಷಿ ಆಯಿತು ಹಾಗೆ ಹೀಗೆ ಎಂದು ಕ್ರೀಡೆಯಿಂದಾಗಿ ಯಾವ್ದು ಕ್ರೀಡೆಯಿಂದಾಗಿ ಯಾವುದೇ ರೀತಿಯ ಮಾನಸಿಕ ಒತ್ತಡ ಬರುವುದಿಲ್ಲ ಮಾನ ಒತ್ತಡ ಅಂದರೆ ನಾವು ಗೆಲ್ಲಲೇ ಬೇಕೆಂಬುವ ಒತ್ತಡ ಇರ್ತದೆ ಆದರೆ ಆ ಒತ್ತಡವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಒತ್ತಡ ಮನಸ್ಸಲ್ಲಿರೋದಿಲ್ಲ ಮನೆಯ ಹೆ ಮನೆಯ ಒತ್ತಡ ಅಥವಾ ನಮಗೆ ಏನಾದರೂ ಬೇಜಾರಾಗಿದ್ದರೆ ಅದರ ಎಲ್ಲ ಕ್ರೀಡೆಯ ಮೂಲಕ ನಾವಾಟಾಡೋದ್ರಿಂದ ಅದು ಹೋಗ್ತದೆ